ಹಲೋ ಸರ್ ಈ ಬರ್ಗ ಬರವಣಿಗೆಯ ವಿಚಾರವಾಗಿ ತಮ್ಮ ಜೊತೆಗೆಲ್ಲ ಅಭಿಪ್ರಾಯಗಳನ್ನು ನಾನು ಹಂಚ್ಕೊಳ್ಲಿಕ್ ಇಷ್ಟಪಡ್ತಾ ಇದ್ದೀನಿ ಕಾರಣ ಏನಂದರೆ ಈ ಬರವಣಿಗೆ ಇದು ಇಡೀ ಮಾನವ ಕುಲಕ್ಕೆ ಅಂಬೇಡ್ಕರವರು ಕೊಟ್ಟಂಥ ಒಂದು ವರದಾನ ಆದರೆ ಅಂಥ ಒಂದು ಬರವಣಿಗೆ ತನ್ನದೇ ಆದಂಥ ಒಂದು ಶಕ್ತಿ ತನ್ನದೇ ಆದಂಥ ಒಂದು ಸಿದ್ಧಾಂತ ತನ್ನದೇ ಆದಂಥ ಒಂದು ಆದರ್ಶ ಇವು ಖಂಡಿತಾ ಈ ಬರವಣ್ಗೆಗಿದೆ ಈ ನಿಟ್ಟಿನಲ್ಲಿ ನನಗೆ ಸಾಧ್ಯವಾದಷ್ಟರ ಮೆಟ್ಟಿಗೆ ಒಂದು ಈ ಸಮಾಜದ ವ್ಯವಸ್ಥೆಯ ಕುರಿತು ಅಥವಾ ಸಂಘಟನೆಯ ಒಂದು ಸಿದ್ಧಾಂತಗಳ ಕುರಿತು ಈ ಮಾನವೀಯ ಮೌಲ್ಯಗಳಲ್ಲಿ ಶೈಕ್ಷಣಿಕ ಮತ್ತು ಸಾಮಾಜಿಕ ಮತ್ತು ರಾಜಕೀಯ ಪಾತ್ರದ ಕುರಿತು ಹತ್ತು ಹಲವಾರು ವಿಚಾರದ ಕುರಿತು ನನಗೆ ತಿಳಿದಷ್ಟರ ಮಟ್ಟಿಗೆ ಈ ವಿಚಾರವಾಗಿ ಸದಾಕಾಲ ನಾನು ಈ ಒಂದು ಸೋಷಲ್ ಮೀಡಿಯಾ ವಿ ವಿಚಾರದಲ್ಲಿ ನನ್ನದೇ ಆದಂಥ ಶೈಲಿಯಲ್ಲಿ ಬರವಣಿಗೆಯನ್ನ ಬರೆದು ಈ ಸಮಾಜಕ್ಕೆ ಅರ್ಪಿಸ್ತಾ ಇರ್ತೀನಿ ಇದರ ಒಂದು ಮೂಲವಾಗಿ ನನಗೆ ರೋಲ್ ಮಾಡೆಲ್ಲಂತ ಅನಿಸಿದ್ದು ಅಥವಾ ಅದನ್ನು ನಾನು ಮನಗಂಡಿದ್ದು ಅಂದರೆ ಈ ನಮ್ಮ ಕೊಪ್ಪಳ ಜಿಲ್ಲಾ ವ್ಯಾಪ್ತಿಯಲ್ಲಿ ಬರುವಂಥ ಒಂದು ಹೋರಾಟದ ಒಡನಾಟದಲ್ಲಿ ಸಾಹಿತಿಗಳು ಮತ್ತು ಲೇಖಕರು ಮತ್ತು ಈ ಸಮಾಜದ ಹಿತಚಿಂತಕರು ಬಡವ ಮತ್ತು ಬಲ್ಲಿದವರ ಆಸರೆಗಾಗಿ ಸದಾ ಈ ಒಂದು ತಮ್ಮ ಇಳಿ ವಯಸ್ಸಿನಲ್ಲೂ ಎಪ್ಪತ್ತ ಎರಡು ಎಪ್ಪತ್ತೈದರ ಒಂದು ಇಳಿ ವಯಸ್ಸಿನಲ್ಲಿಯೂ ಕೂಡ ಹಸನ್ಮುಖಿಯಾಗಿ ಹಾಗೇ ಅವರು ಬಹಳ ನಾವು ತರುಣರಂತೆ ಉತ್ಸುಕರಾಗಿ ಈ ಸಮಾಜದಲ್ಲಿ ತಮ್ಮದೇ ಆದಂಥ ಒಂದು ಪಾತ್ರವನ್ನು ಅವರು ನಿಭಾಯಿಸ್ತಾ ಇರ್ತಾರೆ ಅವರು ಅವರೇ ಒಂದು ರೋಲ್ ಮಾಡೆಲ್ ನನಗೆ ಈ ಒಂದು ದೃಷ್ಟಿ ಒಳಗೆ ಈ ಒಂದು ದೃಷ್ಟಿ ಒಳಗೆ ಅವರನ್ನು ಹೊರ್ತುಪಡಿಸಿದರೆ ಇನ್ನೂ ಕೂಡ ಇನ್ನೂ ಕೂಡ ಬಸ್ವರಾಜ್ ಶೀಲವಂತ್ರು ಅವರು ಪತ್ರಿಕಾ ವರದಿಗಾರರು ಹಾಗೇ ಮಹಾಂತೇಶ ಕೊತ್ವಾಳ್ ಅನ್ನೋರು ಮತ್ತು ಇನ್ನೂ ಡಿ ಹೆಚ್ ಪೂಜಾರ್ ಅನ್ನೋರು ಕೆ ಬಿ ಗೋನಾಳ್ ಅನ್ನೋರು ಈ ಎಲ್ಲ ಒಂದು ಹಿರಿಯ ಪ್ರಮುಖರ ಒಂದು ಒಡನಾಟ ಅವರ ಒಂದು ಬರ ಬರವಣಿಗೆಯ ಒಂದು ಭಾವ ಅವರು ಇಟ್ಟಿರುವಂಥ ಒಂದು ಜನಾಭಿಪ್ರಾಯ ಈ ಎಲ್ಲ ಒಂದು ವಿಚಾರಗಳನ್ನು ನನ್ನ ದೃಷ್ಟಿಕೋನದಲ್ಲಿ ಈ ಎಲ್ಲ ಮಹನೀಯರನ್ನು ರೋಲ್ ಮಾಡಲ್ಗಳನ್ನಾಗಿಟ್ಟುಕೊಂಡು ನಾನು ನನ್ನದೇ ಆದಂಥ ಒಂದು ಶೈಲಿಯಲ್ಲಿ ಅವರ ಒಂದು ಆದರ್ಶಗಳನ್ನು ಅಂಬೇಡ್ಕರವ್ರ ಸಿದ್ಧಾಂತಗಳನ್ನು ಮನಸ್ಸಿನಲ್ಲಿಟ್ಟುಕೊಂಡು ಈ ಸಮಾಜದ ವ್ಯವಸ್ಥೆಯ ಕುರಿತು ನನ್ನ ಕೈಲಾದಷ್ಟರಮಟ್ಟಿಗೆ ನಾನೂ ಕೂಡ ಈ ಒಂದು ವಿಚಾರದಲ್ಲಿ ನನ್ನದೇ ಆದಂಥ ಒಂದು ಶೈಲಿಯಲ್ಲಿ ಬರವಣ್ಗೆಯನ್ನ ಸದಾಕಾಲವೂ ಕೂಡ ಈ ಸಮಾಜಕ್ಕೆ ಕೊಡುಗೆಯನ್ನಾಗಿ ಕೊಡುತ್ತಾ ಸುಮಾರು ಹತ್ತು ಹದಿನೈದು ವರ್ಷಗಳ ಕಾಲದಿಂದಲೂ ಕೂಡ ನಾನು ಈ ದಿಶೆಯಲ್ಲಿ ಸೇವೆಯನ್ನ ಸಲ್ಲಿಸ್ತಾ ಇದ್ದೀನಿ ಅಂತ ನಿಮಗೆ ನನ್ನ ವಿಚಾರಗಳನ್ನು ಹಂಚ್ಲಿಕ್ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಥ್ಯಾಂಕ್ ಯು